ಸುಗ್ಗಿ ಕಾಲದಲ್ಲಿ ಬರುವಂಥ ಹಬ್ಬ ಅಂದರೆ ಸಂಕ್ರಾಂತಿ ನಾವು ಹೊಲದಲ್ಲಿ ಬೆಳೆದಿರುವ ಬೆಳೆ ಯ್ನ್ ಬೆಳೆ ಎಲ್ಲ ತಕೊಂಬಂದು ಒಂದತ್ರ ಹಾಕಿ ಅದನ್ನೆಲ್ಲ ಪೂಜೆ ಮಾಡಿ ಎಲ್ರಿಗೂ ಊಟ ಹಾಕಿಸಿ ಒಳ್ಳೆಯ ಚೆನ್ನಾಗಿ ಬಂದಿರುವಂಥ ಬೆಳೆಯನ್ನು ಸಂಕ್ರಾಂತಿ ಹಬ್ಬದಲ್ಲಿ ಅದನ್ನೆಲ್ಲ ಕ್ಲೀನಾಗಿ ಗ್ರ್ಯಾಂಡ್ ಆಗಿ ಆಚರಿಸ್ತೀವಿ ಚೆನ್ನಾಗಿ ಮಾಡ್ತೀವಿ ಸಂಕ್ರಾತಿ ಹಬ್ಬನ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಜನರಿಗೆ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಸಂಕ್ರಾಂತಿಯೂ ಸುಗ್ಗಿ ಕಾಲದಲ್ಲಿ ಬರುತ್ತದೆ ಇದನ್ನು ಎಲ್ಲರೂ ಎಲ್ಲರ ಮನೆಯಲ್ಲಿ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗೇ ಆಚರಣೆ ಮಾಡುತ್ತಾರೆ ತಮ್ಮ ಮನೆಯನ್ನು ಎಲ್ಲ ಚೆನ್ನಾಗಿ ಅಲಂಕರಿಸಿ ತಮ್ಮ ಹೊಲದಲ್ಲಿ ಬಂದಿರೋಂಥ ಬೆಳೆಗಳನ್ನೆಲ್ಲಾ ತಗೊಂಡು ಅದಕ್ಕೆಲ್ಲಾ ಪೂಜೆ ಮಾಡಿ ಅದನ್ನೆಲ್ಲ ಬೇರೆಯವ್ರಿಗೆ ಕೊಟ್ಟು ದಾನ ಮಾಡಿ ಮಿಕ್ಕಿದ್ದು ಅವರು ಇಟ್ಕೊಂಡು ಬೇರೆ ಕಡೆಯೆಲ್ಲಾ ಚೆನ್ನಾಗಿ ಮಾಡ್ತಾರೆ ಸಂಕ್ರಾಂತಿ ಹಬ್ಬನ ಸಂಕ್ರಾಂತಿ ಹಬ್ಬದಲ್ಲಿ ಒಳ್ಳೊಳ್ಳೆ ಅಡುಗೆ ಮತ್ತು ಎಳ್ಳು ಬೆಲ್ಲವನ್ನು ಕೊಡುತ್ತಾರೆ